ಹಾಂ ಹಲೋ ಹೇಳಿ ಹಾಂ ನಮ್ಮ ಮೊಬೈಲಿಗೆ ಇತ್ತು ಹಾಂ ಹೇಳಿ ಏನಾಗಿದೆ ಸರ್ವೀಸು ಇದು ನಿಮ್ಮ ಹಳೆ ಹೋದ ಮೇಲೆ ಚಿಪ್ಪು ಎಂಡು ಹಾಂ ಡಿಸ್ಪ್ಲೇಗೆ ಎಂಟುನೂರ ಅರ್ವತ್ತು ರೂಪಾಯಿ ಮೇಲೆ ಇದೆ ಎಂಟುನೂರ ಅರ್ವತ್ತು ಅದೆ ನಿಮ್ಗೆ ಕಮ್ಮಿ ಮಾಡ್ಸಿ ಕೊಡುವಾ ಆಫರೂ ಇಲ್ಲ ಇಲ್ಲ ಡಿಸ್ಕೌಂಟ್ ಮಾಡುವ ಒಂದು ಐವತ್ತು ನೂರು ರೂಪಾಯಿ ಮೊಬೈಲೂ ನಾಡಿದ್ದು ತಂದ್ರೆ ನಾಳೆ ಆಗೋದಿಲ್ವ ನಾಳೆ ತಗೊಂಡ್ಬನ್ನಿ ಹಾಂ ಇವತ್ತೇ ಹಾಂ ತಪ್ಪು ಅಲ್ಲಿ ಹೊನ್ನಾವರ ಸರ್ಕಲ್ಗಿಂತ ಸ್ವಲ್ಪ ಆಚೆ ಹಾಸ್ಪೆಟ್ಲು ಹಾಸ್ಪೆಟ್ಲ್ ಪಕ್ಕದಾಗೆ

ಹಾಂ ಹಾಗು ಮಾಡ್ತ್ರಿ ನಾವು ನೀವು ತರ್ಸ್ಕೊಡಿ ಬೇಕಾದ್ರೆ ಹಾಂ ಮುನ್ನೂರ ಎಪ್ಪತ್ತು

ಹಾಂ ಅದಕ್ಕೆ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿಸುವ ಒಂದು ಐವತ್ತು ಅರ್ವತ್ತು ರೂಪಾಯಿ ಕಮ್ಮಿ ಬೀಳ್ತವೆ ಹಾಂ ಡಿಸ್ಕೌಂಟು ಇಯರ್ ಫೋನ್ ಕೊಟ್ಟರೆ ಇಯರ್ ಪೋನ್ ಹಾಂ ಹಾಂ ಹಾಂ ಅಡಿ